ನನ್ನ ನೆಚ್ಚಿನ ಆಹಾರ ಉತ್ತರ ಭಾರತೀಯ ಆಹಾರವೂ ಇಷ್ಟ ಮತ್ತು ನನಗೆ ದಕ್ಷಿಣ ಭಾರತದ್ದು ಆಹಾರವೂ ಇಷ್ಟ ನಾನು ಇದೇ ರೀತಿಯ ಆಹಾರ ಅದೇ ರೀತಿಯ ಆಹಾರ ಅಂತ ತಿನ್ನಲು ಬಯ ವ ತಿನ್ನುತ್ತೇನೆ ಅಂತ ಅಲ್ಲ ಎಲ್ಲ ರೀತಿಯ ಆಹಾರವನ್ನೂ ನಾನು ಸೇವಿಸಲು ಇಚ್ಛೆ ಪಡುತ್ತೇನೆ ಅಂದರೆ ಒಂದೊಂದು ಕಡೆಗೆ ಹೋದಾಗ ಒಂದೊಂದು ರೀತಿಯ ಆಹಾರವಿರುತ್ತದೆ ನನಗೆ ಅಲ್ಲಿಯ ಆಹಾರವನ್ನು ಸೇವಿಸಲು ನಾನು ಬಯಸುತ್ತೇನೆ ಅಂದರೆ ಆ ಪ್ರದೇಶದ ಆಹಾರ ಹೇಗಿದೆ ಯಾವ ರೀತಿಯಾಗಿದೆ ಎಂದು ತಿನ್ನಲು ತ ತಿನ್ನಲು ಇಷ್ಟಪಡುತ್ತೇನೆ ಮತ್ತು ನಾನು ಮನೆಯ ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ತಿನ್ನಲು ಇಷ್ಟಪಡುತ್ತೇನೆ ಮತ್ತು ಹೊರಗಡೆ ಹೋದಾಗ ಅಲ್ಲಿಯ ಆಹಾರವನ್ನು ಸೇವಿಸಲು ನಾನು ಇಷ್ಟಪಡುತ್ತೇನೆ ನನಗೆ ಎರಡೂ ರೀತಿಯ ಆಹಾರಗಳು ಇಷ್ಟ ಮತ್ತು ತುಂಬನೇ ಇಷ್ಟ ಅಂದರೆ ಮನೆಯಲ್ಲಿ ಹೇಗೆ ಮಾಡಿದರು ಮನೆಯಲ್ಲಿ ತಿನ್ನುವ ಆಹಾರವನ್ನು ಹೆಚ್ಚು ತಿನ್ನಲು ಇಷ್ಟಪಡುತ್ತೇನೆ ಆದರೆ ಹೊರಗಡೆ ಹೋದಾಗಲೂ ನನಗೆ ಅಲ್ಲಿಯ ಆಹಾರವನ್ನು ಸೇವಿಸಲು ನನಗೆ ಇಷ್ಟವಾಗುತ್ತೆ ಅಂದರೆ ಈಗ ಮನೆಯಲ್ಲಿ ಯಾವುದಾದರು ಅಡುಗೆಯನ್ನು ಮಾಡಲು ನನಗೆ ಬೇಸರವಾದರೆ ಅದರ ಬ ಮತ್ತು ತಿನ್ನಲು ಇಷ್ಟವಿಲ್ಲದಾದರೆ ಅದು ಅದರ ಬದಲು ನಾನು ಹೊರಗಡೆ ಹೋಟೆಲ್ ಇಂಥವು ಕಡೆಗೆ ಹೋಗಿಯೂ ಸಹ ತಿನ್ನಲು ಇಷ್ಟಪಡುತ್ತೇನೆ ಆದರೆ ನನಗೆ ಎಲ್ಲ ರೀತಿಯ ಆಹಾರ ಎಲ್ಲ ಕಡೆಯಲ್ಲೂ ಕುಳಿತುಕೊಂಡು ತಿನ್ನಲು ಇಷ್ಟವಾಗುತ್ತದೆ